ಒಮ್ಮೇ ಸ್ ಸಾಯಂಕಾಲ ಮನ್ಯಾಗ ಅರಾಮ್ ಕುತ್ಕೊಂಡಿದ್ವಿ ಆವಾಗ ಒಮ್ಮಿಂದ ಒಮ್ಮೆಕ್ಲೆನ ಗೆಸ್ಟ್ ಬಂದ್ಬಿಟ್ಟರು ಏನು ಮಾಡಬೇಕು ಹತ್ತು ಹನ್ನೆರಡು ಮಂದಿ ಬಂದಾರ ಅವ್ರಿಗೆಲ್ಲರಿಗೂ ಯಾವ ರೀತಿ ಮಾಡ್ಬೇಕು ಅಡ್ಗಿ ಅನ್ನೋದು ಭಾರಿ ವಿಚಾರ ಮಾಡ್ಬೇಕಾಯ್ ಅದರೊಳಗ ಅಡ್ಗಿ ಮಾಡೋದ್ರಾಗು ಭಾಳ ಶಾಣೆತನ ಐತಿ ಲಘು ಲಘು ಮಾಡ್ಬೇಕಾದ್ರೆ ಏನು ಮಾಡಬೇಕು ಹ್ಯಾಗೆ ಮಾಡಬೇಕು ಅಂತ್ಹೇಳಿ ದೊಡ್ಡದೊಂದು ಕುಕ್ಕರ್ ತಗೊಂಡು ಅದ್ರಾಗನ ಏನೈತಿ ಬ್ಯಾಳಿ ಕಾಳು ಎಲ್ಲಾನು ಹಾಕಿ ವಿಶಲ್ ಹಾಕ್ಬಿಡ್ಸಿ ಆಮೇಲೆ ಮತ್ತೆ ಅನ್ನಕ್ಕೆ ಇಟ್ಟು ಅನ್ನೊದೊಂದು ವಿಶುಲಾ ಆಯ್ತು ಆಮೇಲೆ ಎಲ್ಲ ಒಗ್ಗರಣೆಗೆ ಅದು ವಿಶಲ್ ಆಗೋದ್ರಾಗನ ಒಗ್ಗರಣೆಗೆ ಎಲ್ಲಾನು ಅಡಿಗಿದು ಇಷ್ಟೂನು ಹೆಚ್ಚಿ ಇಟ್ಕೊಂಡೆ ಹೆಚ್ಚಿ ಇಟ್ಕೊಂಡು ಬಡ ಬಡ ಕಾಯಿ ಪಲ್ಲೇಕ್ ಬದ್ನಿಕಾಯಿ ಒಗ್ಗರ್ಣೆ ಹಾಕಿದೆ ಅದ್ಕೆಲ್ಲ ಮಸಾಲೆ ಹಾಕಿ ಆಮೇಲೆ ಕಾಳು ಪಲ್ಲೆಕ ಒಗ್ಗರಣೆ ಹಾಕಿ ಆಮೇಲೆ ಟೊಮೇಟೊ ಇದ್ವು ಟೊಮೇಟೊ ಕಾಯಿ ಹುರಿದು ಉಳಾಗಡ್ಡಿ ಹುರಿದು ಅದಕ್ಕೆ ಎಲ್ಲಾ ದಿನ್ಸಗಳನ್ನ ಹಾಕಿ ಹುರಿದು ಟೊಮ್ಯಾಟೊ ಚಟ್ನಿ ಮಾಡಿ ಆಮೇಲೆ ಮದ್ಲೆಕ್ಕನ ಬಡ ಬಡ ಅದನ್ನ ಅಷ್ಟು ಪಲ್ಲೆ ಮಾಡೋದ್ರೊಳಗನ ಅದಕಿನ್ ಮುಂಚೆನ ನಾನ್ ಏನು ಮಾಡ್ದೆ ಅಂದ್ರೆ ಚಪಾತಿ ಹಿಟ್ಟು ನಾದಿ ಇಟ್ಕೊಂಡಿದ್ದೆ ಚಪಾತಿ ಹಿಟ್ಟು ನಾದಿ ಇಟ್ಕೊಂಡು ಅವ್ನೇನು ಮಾಡ್ದೆ ಅದು ನೆಂದಿತ್ತು ಬಡ ಬಡ ಉಳ್ಳಿ ಹುರಿದು ಎಲ್ಲಾನು ಉಳ್ಳಿ ಹುರ್ದು ಇಟ್ಕೊಂಡು ಬಿಟ್ವಿ ಉಳ್ಳಿ ಹುರ್ದು ಇಟ್ಕೊಂಡು ಮ್ಯಾಲ ಅವ್ನ ರೌಂಡ್ ರೌಂಡ್ ಮಾಡಿ ಇಟ್ಟು ಆಮೇಲೆ ಸ್ವೀಟ್ ಒಂದು ಬೇಕಲ್ಲ ಸ್ವೀಟ್ ಏನು ಮಾಡ್ಬೇಕು ಮತ್ತು ಇದು ಹೋಳ್ಗಿ ಕಡಬು ಅವು ಇವು ಅಂದ್ರೆ

ಅದ್ರ ಸಲ್ವಾಗಿ ಮತ್ತು ಅದನ್ನ ಕುಕ್ಕರ್ ತೊಳ್ದು ಇಟ್ಕೊಂಡು ಬಡ ಬಡ ಕಡ್ಲಿ ಬ್ಯಾಳಿ ಒಂದು ಸೇ ಒಂದು ಸೇರು ಕಡ್ಲಿ ಬ್ಯಾಳಿ ಹಾಕಿ ಒಂದು ಮೂರು ವಿಶಲ್ ಒಡೆಸಿ ತಗ್ದೆ ತಗ್ದು ಮ್ಯಾಲೆ ಆದಕ್ಕೆ ಬೆಲ್ಲ ಕೂಡ್ಸಿದೆ ಬೆಲ್ಲ ಕೂಡಿಸಿ ಅದನ್ನ ಒಂದು ಕುದಿ ಬೆಲ್ಲ ಕರ್ಗು ಮಟಾನು ಮಾಡ್ದೆ

ಸರಿಯಾಗಿ ಇದು ಆಗುದಿಲ್ಲ ಅದ್ರ ಸಲ್ವಾಗಿ ಈಗೊಂದು ಹೊಸ ಟೈಪ್ ಅವು ಇವು ಬಂದವು ಸಾನ್ಗಿಯಂತವು ಆ ಸಾನ್ಗಿಯಂತದ್ದು ಒಂದು ಹೋದಾಗಾ ಆಕಿ ನಮ್ಮ ಅಡಿಗೆ ಕೇಳಿದ್ಲು ಏನು ಅವು ಇಂಥವೆಲ್ಲ ದೊಡ್ಡ ದೊಡ್ಡ ಬಂದಾಗ ಆಗುದಲ್ಲ ಗ್ರ್ಯಾಂಡರ್ನ್ಯಾಗ ಮಾಡಾಕ ಆಗುದಿಲ್ಲ ರೀ ನೀವು ಅಂತದೊಂದು ತಗೊಂ ಬರ್ರಿ ಅಂತ್ಹೇಳಿ ಅಂದಿದ್ಲು ನಮಗೇನು ಗೊತ್ತಿಲ್ಲವಾ ನೀನು ತಗೊಂಡು ಬಾ ಹೋಗಿ ಅಂತೇಳಿ ಆಕಿಗೆ ಹೇಳಿದ್ದೆ ಆಕಿ ಬಡ ಬಡ ತಂದು ಕೋ ತಂದು ಕೊಟ್ಟಿದ್ಲು ಅದು ಭಾಳ ಅನುಕೂಲ ಆತದು ಸಾಣ್ಗಿಯಂತದು ತಂದು ಕೊಟ್ಟಿದ್ಲು ಭಾಳ ಚಂದ ಪುಟ್ಟಿ ಮತ್ತು ಅದ್ರೊಳಗ ಸಾಣಿಗಿ ಅಂತದ ಭಾಳ ಚಲೋ ಐತೆ ಅದು ಕರೇ ಅಂದ್ರೆ ಅದನ್ನ ಒಂದು ಸ್ವಲ್ಪ ಆರಿದ ಮ್ಯಾಲೆ ಫ್ಯಾನಿಗೆ ಇಟ್ಟು ಆರ್ಸಿದೆ ಫ್ಯಾನಿಗೆ ಇಟ್ಟು ಆರ್ಸಿದ ಕೂಡ್ಲೆನ ಬಡ ಬಡ ಆ ಒಂದು ದೊಡ್ದೊಂದು ಚರ್ಗಿಯಂತದು ಒಂದು ಗುಂಡು ಐತಿ ಆ ಗುಂಡಿ ತಗೊಂಡೆ ಆ ಗುಂಡಿ ತಗೊಂಡು ಬಡಾ ಬಡಾ ಅದ್ರಾಗ ಆರ್ದ ಬಿಟ್ಟೆ ಅದಕುಳ ಅದೆಲ್ಲ ಸಣ್ಣಗೆ ತೆಳಗ ಎಷ್ಟು ಚಲೋ ಇಳೀತು ನೀರು ಬಸಿಬೇಕು ನೀರು ಬಸಿಲಾರ್ದನ ಹಂಗ ನಾವು ಇಟ್ವಿ ಎಂದರ ಅದಾ ಅಳಕ್ಕೆ ಆಗ್ಬಿಡ್ತೈತೆ ಆಮೇಲೆ ಹೋಳ್ಗಿ ಮಾಡಾಕೆ ಆಗುದಿಲ್ಲ ಅದಕ್ಕೆ ಅದನ್ನ ತಗ್ದು ಎಲ್ಲ ಬಸ್ದು ಇದು ಮಾಡ್ದೆ ಬಸಿದಿದ್ದು ಮಾಡಿದ್ದೆ ಇನ್ನು ವಿಶೇಷ ಅಂತಂದ್ರೆ ಆ ಬಸ್ದದು ಏನು ಇರ್ತೇತಿ ನೋಡ್ರಿ ಭಾಳ ಚಲೋ ಅದು ಅದು ಕಟ್ಟು ಏನು ಬಸ್ತಿರ್ತಿವಲ್ಲ ಸಪ್ಪದ ಇದ್ದಾಗ ಕಟ್ಟು ಬಸ್ತಿರ್ತಿವಿ ಆಮೇಲೆ ಮತ್ತೆ ಎಲ್ಲ ಕಲ್ಸಿದ ಮ್ಯಾಲ್ನೂ ಒಂದಿಟ್ ಬಸ್ತಿರ್ತಿವಿ ಅದು ಸೊಲ್ಪ ಸಿಹಿ ಸಿಹಿ ಇರ್ತೈತಿ ಅದಕ್ಕಾ ಅದ್ನೇನು ಮಾಡಬೇಕು ಹುಂಚೆ ಅಣ್ ಮೊದಲ ನೆನೆಯಾಕಿಟ್ಟಿರಬೇಕು ನೆನ್ಯಾಕ ಇಟ್ಟೂ ಆಮೇಲೆ ಬೆಳ್ಳುಳ್ಳಿ ಅದ್ನೆಲ್ಲ ಸುಲ್ಕೊಂಡೆ ಉಂಚೆನ್ ನೆನೆಯಾಕಿಟ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಆಮೇಲೆ ಅದಕ್ಕೆ ಕಟ್ಟಿನ ಸಾರು ಅಂತಾರ ಕಟ್ಟಿನ ಸಾರು ಭಾಳ ರುಚಿ ಇರ್ತೆತ್ರಿ ಅದು ಎಷ್ಟು ರುಚಿ ಇರ್ತೇತಿ ಅದು ಮಾಡ್ಬೇಕಾದ್ರೆ ಏನು ಮಾಡಬೇಕು ಅವಿಝಾನ ಒಂದು ಸೊಪ್ಪ ಎಣ್ಣೆ ಹಾಕಿ ಹುರಿಬೇಕು ಉಳ್ಳಾಗಡ್ಡೆ ಹುರಿಬೇಕು ಒಣ ಕೊಬ್ರಿ ಇರ್ತೇತಲ್ಲ ಒಣ ಕೊಬ್ರಿನು ಬಡಾ ಬಡ ಹುರಿಬೇಕ್ ಅದನ್ನ ಅವುನ್ನೆಲ್ಲಾನು ದೀನ್ಸಾನ ಹುರಿದಿಟ್ಟು ಅದ್ನೇನು ಮಾಡಬೇಕು ಗ್ರ್ಯಾಂಡರ್ನ್ಯಾಗ ತಿರ್ಕೊಬೇಕು ಗ್ರ್ಯಾಂಡರ್ನ್ಯಾಗ ಒಂದು ಸೊಪ್ಪು ಅದ್ರಾಗನ ಒಂದು ಸೊಲ್ಪ ಮಸಾಲೆ ನೀರು ಹಾಕಿ ಸ್ವಚ್ಛ ಮಾಡಿ ತಿರುಕೊಂಡು ಅದನ್ನೊಂದು ಡಬರ್ಗ ಹಾಕಿ ತಗದಿಡಬೇಕು ತಗ್ದಿಟ್ಟು ಆಮ್ಯಾಲೆ ಕರಿಬೇವು ಕೋತಂಬರಿ ಬೆಳ್ಳುಳ್ಳಿ ಎಲ್ಲನು ಹಾಕಿ ಚಲೋತ್ತಂಗ ಒಗ್ಗರಣೆ ಹಾಕಬೇಕು ಹಾಕಿ ಅದನ್ನ ತಿರುವಿಟ್ಟಿದ ಇರ್ತೇತಲ್ಲ ತಿರುವಿಟ್ಟಿದ್ದು ನೋಡ್ರಿ ಅದ್ನ ತಿರುವಿಟ್ಟಿದ್ದ ತಂದು ಆ ಒಗ್ಗರ್ಣ್ಯಾಗ ಹಾಕಬೇಕು ಹುಳಿ ಹಾಕಬೇಕು ಹುಳಿ ಹಾಕಿ ಹುಳಿ ಕುದಿಂದ ಇವು ಮಸಾಲೆ ತಿರುವಿದ್ದು ಇರ್ತೇತಲ್ಲ ಅದನ್ನ ಹಾಕಬೇಕು ಅದ್ರ ಜೋಡಿ ಈಗಂತು ರೆಡಿಮೇಡ್ ಎಲ್ಲ ಎಮ್ ಟಿ ಆರ್ ಸಾಂಬಾರ್ ಗಿಂಬರ್ ಅವು ಬಂದಾವು ಅದನ್ನೂ ಒಂದು ಸೊಲ್ಪ ಹಾಕಿದ್ರ ಇನ್ನು ಒಂಚೂರು ರುಚಿ ಆಕತ್ ಅದು ಅದಕ್ಕೆ ನಾವೇನು ಮಾಡೋದು ಅದಕ್ಕೆ ಅದ್ರ ಒಂದಿಷ್ಟು ಆ ಆ ಪುಡಿಯೊಂದಿಷ್ಟು ಹಾಕಿ ಚಲೋತ್ತಂಗ ಕುದ್ಸಾಕೆ ಇಡೋದು ಅದ್ರೊಳಗೆ ಏನು ಮಾಡ್ಬೇಕು ರೀ ಹುಳಿ ಹಾಕಿರ್ತೈತಲ್ಲ ಅದನ್ನ ಟೇಸ್ಟ್ ನೋಡ್ಬೇಕು ಅದು ಬೆಲ್ಲ ಎಷ್ಟು ಆಗೈತಿ ಎಷ್ಟು ಇಲ್ಲಾಂತ ಅದಕ್ಕೆ ಅದಕ್ಕೆ ಒಂದು ಸೊಪ್ಪ ಹುಳಿ ಜಾಸ್ತಿ ಹಿಂಡಿ ಮತ್ತೊಂಚೂರು ಆ ಕಟ್ ಹಾಕಿದ ಮ್ಯಾಲೆ ಒಂದು ಸೊಪ್ಪು ಅದೇನು ಇರ್ತತ್ತಿ ಟೇಸ್ಟ್ ನೋಡಿ ಇನ್ನ ಸೊಲ್ಪ ಬೆಲ್ಲ ಬೇಕಾದ್ರೆ ಸೊಪ್ಪ ಬೆಲ್ಲ ಹಾಕೊಬೇಕು ಹಾಕೊಂಡು ಆ ಮಸಾಲಿದ್ದು ತಿರುವಿದ್ದುನು ಹಾಕಿದ್ದರೆ ಅದು ಕುದ್ದ ಮ್ಯಾಲೆ ಭಾಳ ರುಚಿ ಬರ್ತೇತ್ರಿ ಚಲೋ ಆಕ್ಕೆತಿ ಆದ್ರೆ ಚಲೋತ್ತಂಗೆ ಕುದುಸ್ಬೇಕು ಅದನ್ನ ಎರಡು ಎರಡು ದಿವ್ಸು ಒಂದು ದಿವ್ಸ ಇಟ್ಟು ಮರ್ದಿವಸ ಅದು ಕಟ್ಟಿನ ಸಾರು ಮಾರನೇ ದಿವಸ ಭಾಳ ರುಚಿ ಆಕ್ಕೆತಿ ಉಣ್ಬೇಕು ಅಂತ್ಹೇಳಿ ಎಲ್ಲಾರು ಹಂಗೆ ಹಳೇ ಸಂಪ್ರದಾಯನ ಐತಿ ಕಟ್ಟಿನ ಸಾರು ಉಣ್ಣೋದು ಮಾರನೇ ದಿವಸ ಬಿಸಿ ಬಿಸಿ ಅನ್ನದೊಳಗ ತುಪ್ಪ ಹಾಕಿ ಕಟ್ಟಿನ ಸಾರು ಆಮೇಲೆ ಬಡಾ ಬಡಾ ಸಂಡ್ಗಿ ಕರಿದೆ ಹಪ್ಳ ಸಂಡ್ಗಿ ಕರಿದೆ ಆಮೇಲೆ ಒಂದೀಟು ಯಾಕೆಂದರೆ ಅವು ಆರ್ತವು ಬಜಿ ಅದಕ್ಕೆ ಬಜಿ ಇಟ್ಟು ಕಲ್ಸಿದೆ ಒಂದಿಷ್ಟು ಹಸೆ ಬ್ಯಾಳಿ ಇಟ್ಟು ಅಂದ್ರೆ ಕಡ್ಲಿಬ್ಯಾಳಿ ಇರ್ತತಿ ಅಲ್ರಿ ಕಡ್ಲಿಬ್ಯಾಳಿ ಹಿಟ್ಟು ಅದರೊಳಗೆ ಒಂದು ಸೊಲ್ಪ ಹವೀಝ್ ಹಾಕಬೇಕು ಒಂದಿಟ್ಟು ಜೀರ್ಗಿ ಹಾಕ್ಬೇಕು ಆಮೇಲೆ ಅದು ಕಡ್ಲಿಬ್ಯಾಳಿ ಹಿಟ್ಟು ಏನು ಇರ್ತೆತಲ್ಲ ಅದ್ರಾಗ ಕಲಿಸ್ಬೇಕು ಕಳಿಶಿ ಒಂದು ತಳ್ ಉಪ್ಪು ಹಾಕಬೇಕು ಒಂದಿಷ್ಟು ಹಸಿಮೆಣ್ಶಿನ್ಕಾಯಿ ಹೆಚ್ಚಿ ಹಾಕಬೇಕು ಆಮೇಲೆ ಒಂದಿಟ್ಟು ಉಳ್ಳಾಗಡ್ಡಿ ಹೆಚ್ಚಿ ಹಾಕಬೇಕು ಹಾಕಿ ಕಲಿಸಿ ಇಟ್ಬಿಡಬೇಕು ಕಲಿಸಿ ಇಟ್ಕೂಡ್ಳೆನ ಆಗಿಂದು ಆಗನ ಬಜಿ ಹಾಕ್ಬಾರದು ಅದ್ಕ ಏನು ಮಾಡಬೇಕು ಟೈಮ್ ಕೊಡಬೇಕು ಒಂದಿಷ್ಟು ಒಂದು ಒಂದು ಅರ್ಧ ತಾಸರ ನೆನಿಬೇಕು ಅದು ಅಷ್ಟರೊಳಗ ಎಲ್ಲಾ ಅಡ್ಗಿ ಮನೆ ಸ್ವಚ್ಛ ಮಾಡಿ ಇಟ್ಕೊಂಡು ತಾಟ್ ಗೀಟ್ ಎಲ್ಲ ಹುಡುಗರಿಗೆ ಮಕ್ಕಳಿಗೆ ಹೇಳಿದೆ ಗಂಗಾಳ್ ಗಿಂಗಾಳ್ ಒರೆಸಿ ಅದ್ರಾಗ ಎಲ್ಲ ಬಟ್ಳ್ದಾಗ ಸಾರು ಹಾಕಿಡಾಕ್ ಬಟ್ಲ

ಚಂದಗೆ ಹಾಕಿಡಬೇಕು ತಾಟ್ನೊಳಗ ಎಲ್ಲ ಮಾಡಿದ ಸರ್ಯಾಗಿ ಅವ್ರ ಊಟ ಮಾಡಬೇಕು ಅಂದ್ರೆ ಅದನ್ನೆಲ್ಲನು ನಾವು ಚಂದಗೆ ಹೊಂದುಸ್ಬೇಕು ಅದನ್ನ ಹೊಂದಿಸಿ ಅವರಿಗೆ ಪ್ರೀತಿಲಿಂದ ಉಣಿಸ್ಬೇಕ್ರಿ ಬರೇ ಅಡಿಗಿ ಮಾಡಿ ಇಟ್ರ್ವಿ ನಾವು ಸರಿಯಾಗಿ ಅವರು ಪ್ರೀತಿಲಿಂದ ಉಣಿಸ್ಲಿಲ್ಲ ಅಂದ್ರೆ ಅದಾ ಉಪಯೋಗ ಆಗುದಿಲ್ಲ ಯಾಕೆ ಮಾಡೀವಿ ನಾವು ಅವ್ರ ಸಲ್ವಾಗಿ ಮಾಡಿವಿ ಅಂದ್ಮ್ಯಾಲೆ ಅವರಿಗೆ ಇನ್ನಷ್ಟು ಊಟ ಮಾಡ್ರಿ ಅಂತ್ಹೇಳಿ ಚಂದಾಗೆ ತಿಳಿಸಿ ಹೇಳಿ ಊಟ ಮಾಡ್ಸಿಸಿ ಅವ್ರಿಗೆ ಹೌದು ಅನ್ನೋರಂಗೆ ಮಾಡಬೇಕು ಎಲೆ ಅಡ್ಕೆ ತರಿಸಿರ್ಬೇಕು ಮೊದ್ಲ ಎಲೆ ಅಡಿಕಿ ಅವು ಸಾಮಾನ್ಯವಾಗಿ ಅಡಿಕಿ ಬಡೆಸೊಪ್ಪು ಅವು ಇವು ಇದ್ದೇ ಇರ್ತವ್ರಿ ಸುಣ್ಣ ಅವೆಲ್ಲ ಇರ್ತಾವ ಆಗ ಒಂದೀಟು ಎಲೆ ತರಿಸಿ ಚಲೋತ್ತಂಗ ತಾಟ್ನ್ಯಾಗ ಹಾಕಿ ಬಡೆಸೊಪ್ಪು ಹಾಕಿ ಎಲ್ಲ ಮಾಡಿ ಹೊಂದಿಸ್ ಇಟ್ಬಿಟ್ರ ಅದೇನು ಆಕತ್ತಿ ಊಟ ಆಗಿಂದ ಎಲೆ ಅಡಿಕಿ ಬೇಕಾ ಬೇಕು ಯಾಕಂದ್ರೆ ಪಚನ್ ಆಗ್ಬೇಕು ನಮ್ಗೆ ಆಮೇಲೆ ಅದು ಎಲ್ಲ ಉಂಡಿಂದ ಒಂದು ಸೊಲ್ಪ ಎಲೆ ಅಡಿಕಿ ಹಾಕೊಂಡ್ರ ಮನಸ್ಸಿಗೆ ಸಮಾಧಾನ ಆಕತ್ತಿ ಪಚನನು ಆಕತ್ತಿ ಅದಕ್ಕೆ ಅದರ್ದು ಎಲ್ಲಾ ಅರೆಜುಮೆಂಟ್ ಮಾಡಿ ಒಂದು ತಾಟ್ನಾಗ ಹಾಕಿ ಇಡಬೇಕು ಊಟ ಆದ್ಕೂಡಲೆ ಎಲ್ಲಾರು ಉಣ್ತಾರ ಸರಿಯಾಗಿ ಎಲ್ಲಾರ್ಗುನು ಬಾಳೆ ಎಲೆ ಸಿಕ್ರಂತು ಭಾಳ ಚಲೋ ಬಾಳೆ ಎಲೆಯೊಳಗ ಅದ್ನೆಲ್ಲರ್ಗು ಬಾಳೆ ಎಲೆ ಎಲ್ಲಾರಿಗು ಹಾಕಿ ಅದರೊಳಗ ಚಂದಗಿ ಪಚ್ಡಿ ಮಾಡಿ ಇಡ್ಬೇಕ್ರಿ ನೆನಪು ಮಾಡಿ ಮೊದಲು ಪಚ್ಡಿ ಮಾಡ್ಬೇಕು ಹೆಸರು ಬ್ಯಾಳಿ ನೆನಿಡ್ಬೇಕು ಹೆಸರು ಬ್ಯಾಳಿ ನೆನಿಟ್ಟು ಅದ್ಕಾ ಉದ್ದಕ್ಕ ಉಳ್ಳಾಗಡ್ಡಿ ಹೆಚ್ಚಿ ಹಾಕಬೇಕು ಆಮೇಲೆ ಸೌತಿಕಾಯಿ ಹೆರ್ಜ್ ಹಾಕಬೇಕು ಗಜ್ರಿ ಹೆರ್ಜ್ ಹಾಕಬೇಕು ಅವ್ನೆಲ್ಲ ಹೆರಜ್ ಹಾಕಿ ಚಲೋತ್ತಂಗ ಅದ್ಕೊಂದು ಹಳ್ ಉಪ್ಪು ಹಾಕಿ ಮೊದ್ಲಾ ಹೆಸರು ಬ್ಯಾಳಿ ನೆನಿ ಇಟ್ಕೊಂಡಿರಬೇಕು ಆ ನೆನಿಟ್ಟಿದ್ದು ಹೆಸರು ಬ್ಯಾಳಿಗೆ ಇಷ್ಟು ಕೂಡ ಕಲಿಶ್ಬಿಡಬೇಕು ಕಲಿಸಿ ಇಟ್ಟು ಪಚಡಿ ಹಾಕಬೇಕು ಎಲ್ಲ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಪಚಡಿ ಚಂದಗೆ ತಿಂದ್ರಿ ಎಷ್ಟು ಚಲೋರಿ ಭಾರಿ ಚಲೋ ಅದು ಪಚಡಿ ಭಾಳ ಮುಖ್ಯ ಅದಕ್ಕೆ ಎಲ್ಲ ಥರದ್ದು ಚಪಾತಿ ಪಲ್ಲೆ ತೆಳ್ಳನ ರೊಟ್ಟಿ ಮೊದ್ಲಾ ಇರಿಸಿರ್ತಿವ್ರಿ ಯಾವಗರ ಯಾರು ಬಂದ್ರೆ ಬರ್ವಾಲ್ರಕ್ಕ ಅಂತೇ ತರಿಸಿ ಇಟ್ಟಿರ್ತೇವ ತೆಳ್ಳನ ರೊಟ್ಟಿ ಚಪಾತಿ ಬಿಸಿ ಚಪಾತಿ ಎರಡು ಥರದ್ದು ಕಾಯಿಪಲ್ಲೆ ಬಜಿ ಪಚ್ಡಿ ಆಮೇಲೆ ಹಪ್ಲ ಸಂಡ್ಗಿ ಹೋಳಿಗಿ ತುಪ್ಪ ತುಪ್ಪ ಮನಿಯೊಳಗೆ ಬೆಣ್ಣಿ ತೆಗ್ದು ತುಪ್ಪ ಮಾಡಿದ್ರೆ ಭಾಳ ಚಲೋ ಟೇಸ್ಟ್ ಇರ್ತತ್ತಿ ಆಗ್ಲಾರ್ದೋರು ಹೊರಗೆ ತರಿಸಿ ಇದು ಮಾಡ್ಕೊಬೇಕು ಅವನ್ನೆಲ್ಲ ತಂದು ಚಂದಾಗಿ ನೀಡಿ ಅವ್ರ್ಗೆ ಊಟಕ್ಕೆ ನೀಡಿ ನೀವು ಊಟ ಮಾಡಿ ಎಲೆ ಅಡಿಕೆ ಹಾಕೊಂಡು ಅರಾಮ್ ಮಾತಾಡ್ಕೊಂತ ಕುಂದುರ್ಬೇಕು ಇದನ್ನೆಲ್ಲ ವೇಗ್ವಾಗಿ ಮಾಡ್ಬೇಕಂದ್ರೆ ನಾ ಇಷ್ಟೆಲ್ಲ ತಲಿ ಉಪ್ಯೋಗಿಸಿ ಮಾಡೇ ಮಾಡ್ದೆ ಅಯ್ಯಾ ಹೆಂಗೆ ಇದು ಇಡಬೇಕು ಕಾಳು ಹೆಂಗೆ ಕುದುಸ್ಕೊಬೇಕು ಯಾವುದು ಮಾಡಬೇಕು ಯಾವ್ದು ಮೊದಲು ಮಾಡಬೇಕು ಯಾವ್ದು ಹಿಂದಾಗಡೆ ಮಾಡಬೇಕು ಚಪಾತಿ ಹಿಟ್ಟು ನಾದಿ ಇಟ್ಕೊಬೇಕು ಅವ್ಕೆಲ್ಲ ಹೆಸರು ಬ್ಯಾಳಿ ನೆನಿ ಇಟ್ಕೊಬೇಕು ಮಸಾಲೆ ಹುರಿದು ಇಟ್ಕೊಬೇಕು ಇವು ಎಲ್ಲ ಮಾಡುದು ಶಾಣೆತನಾ ಇದ್ರೆ ಈ ವಿಧಾನ ಅನುಸರಿಶಿದ್ರ ನಮ್ಗೆ ಚಂದಗೆ ಅಡಿಗಿ ಲಘೂನ ಮಾಡಕ್ಕೆ ಸಾಧ್ಯ ಆಗತ್ತೆ ಇರ್ಲಿಕಂದ್ರ ಲಗು ಲಘು ಅಡ್ಗಿ ಮಾಡಿ ಅಷ್ಟು ಮಂದಿಗೆ ಊಟಕ್ಕೆ ಹಾಕೋದು ಏನು ಸರಳ ಅಲ್ಲ ಅದು ಅದಕ್ಕ ಇಂಥ ಸರಳ ವಿಧಾನಗಳನ್ನ ನಾವು ಬಳಸಿದ್ವಿ ಅಂತಂದ್ರೆ ಅಡಿಗಿ ಜಲ್ದಿ ಆಕ್ಕೆತಿ ಈಗೇನು ಅಡಿಗಿ ಮಾಡುದು ಭಾಳ ಏನು ತೊಂದ್ರೆ ತೊಂದರೆ ತೊಂದ್ರೆನ ಆಗುದಿಲ್ಲ ಈಗ ಯಾಕಂದು ಕುಕ್ಕರ್ ಇರ್ತಾವ ಗ್ರ್ಯಾಂಡರ್ ಇರ್ತೇತಿ ಏನೂ ರುಬ್ಬಂಗಿಲ್ಲ ತರೋಂಗಿಲ್ಲ ಎಲ್ಲಾ ರೆಡಿ ಪಟ ಪಟ ಪಟ ಪಟ ಮಾಡ್ಕೊಂಡು ಬೇಕಾದಷ್ಟು ಮಂದಿ ಬರಲಿ ಪ್ರಿಪ್ರೇಶನ್ ಮಾಡ್ಕೊಬೇಕು ಅದು ವಿಧಾನ ತಿಳ್ಕೊಂಡಿರ್ಬೇಕು ಅಂದ್ರೆ ನಮ್ಗೆ ಸಾಧ್ಯ ಆಕತತಿ